ಆಟೋ ಡ್ರೈವರ್ ಏನು ರೀ ಇದು ನಾವು ಬೆಳ್ಗಾವಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಂಡಾಗೆ ಇದ್ವಿ ರೀ ಬೆಳ್ಗಾವಿ ಕಿಲಾ ನೋಡಕ್ಕೆ ಹೋಗ್ಬೇಕ್ ರೀ ನಾವು ಹಾಂ ರೀ ಒಂದು ಇಬ್ರು ಆಕವ್ ರೀ ಹಾಂ ಎಷ್ಟು ತೊಗೋರ್ರಿ ರೇಟ್ ರೀ ಏನು ನೋಡಿರಿ ಎಲ್ಲರೂ ಐವತ್ತು ಅರುವತ್ತು ರೂಪಾಯ್ದಾಗೆ ಒಯ್ತಾರೆ ರೀ ಇಲ್ಲ ರೀ ಅದು ಬೆಳ್ಗಾವಿ ಕಿಲಾನು ದು ಕಿಲಾ ಇದು ಬಸ್ ಸ್ಟ್ಯಾಂಡಿಂದ ಕಿಲಾ ಏನೂ ದೊಡ್ಡ ದೂರಿಲ್ಲ ರೀ ನಾವು ನಡ್ಕೊಳ್ತ ಹೋಕುತ್ ರೀ ನಮ್ಮ ಹೆಂಗ್ಸ್ರು ಒಬ್ರು ಪ್ರೆಗ್ನೆಂಟ್ ಇದಾರ್ ರೀ ಅದಕ್ಕಾಗಿ ರಿಕ್ಷಾ ಮಾಡ್ದಾಗೈತೆ ರೀ ಹೆಂಗೆ ನೋಡಿರಿ ಎಷ್ಟು ಒಂದು ಎಪ್ಪತ್ತು ಎಂಬತ್ತು ರೂಪಾಯ್ದಾಗೆ ಬಂದರೆ ಚೊಲೋ ಆಕೈತೆ ರೀ ಆಯ್ತು ಆಯ್ತು ಬನ್ರಿ ಎಲ್ಲ ತೋರ್ಸ್ಬೇಕ್ ರೀ ಮತ್ತೆ ನಮ್ಗೆ ಇಲ್ಲಿ ಏನು ನೀವು ನೋಡಿದೀರೆ ಹೇಳಿರಿ ಮತ್ತೆ ಬೇರೆದೋರಿಗ್ ಹೇಳ್ತೇವೆ ನಾವು ಇಲ್ಲ ರೀ ಈಗೆಲ್ಲ ಈಗ ಹೊಸ ಆಟೋ ಬಂದಾವಲ್ಲ ರೀ ಎಲ್ಲ ಹೊಸ ಡ್ರೈವರಾಗಿದ್ದಾರೆ ರೀ ಹಾಂ ಆಯ್ತು ಆಯ್ತು ತೊಗೊಳಿ